ಕರ್ನಾಟಕ ರಾಜ್ಯದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಅದರ ಭೌಗೋಳಿಕತೆ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಅದರಲ್ಲಿ ಕರ್ನಾಟಕವು ದಕ್ಷಿಣ ಭಾರತದಲ್ಲಿ ವಿಸ್ತರಿಸಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ ಅದರ ಉತ್ತರಕ್ಕೆ ಮಹಾರಾಷ್ಟ್ರವಿದೆ ಪೂರ್ವಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಿವೆ ಹಾಗೂ ದಕ್ಷಿಣಕ್ಕೆ ತಮಿಳ್ನಾಡು ಆದಂತೆ ಕೇರಳ ರಾಜ್ಯ ಹೊಂದಿದೆ ಈ ಭೌಗೋಳಿಕ ಸ್ಥಾನವು ಕರ್ನಾಟಕದ ವಾಣಿಜ್ಯ ಆಗಿರ್ಬೋದು ಸಂಸ್ಕೃತಿ ಮತ್ತು ರಾಜಕೀಯ ಬೆಣವ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಆ ಇತಿಹಾಸಾತ್ಮಕವಾಗಿ ಮಾತಾಡುವುದಾದ್ರೆ ಕರ್ನಾಟಕ ಹಲವಾರು ಸಾಮ್ರಾಜ್ಯಗಳ ಆಡಳಿತದ ಕೇಂದ್ರಯ ಕೇಂದ್ರ ಭಾಗವಾಗಿತ್ತು ಮರಾಠ ಆಗಿರ್ಬೋದು ಚೋಳ ಆಗಿರ್ಬೋದು ಹೊಯ್ಸಳ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಹಾಗು ಇತರ ರಾಜವಂಶಗಳ ಈ ಪ್ರದೇಶವನ್ನು ಆಡಳಿತ ನಡೆಸುತ್ತಿದ್ದವು ಹೊಯ್ಸಳರು ಬೇಟೆಗಳನ್ನಾಡಿ ಮತ್ತೆ ಕಲ್ಯಾಣಿಯಂತಹ ರಾಜಧಾನಿಗಳನ್ನು ಸ್ಥಾಪಿಸಿದವರು ಹಾಗೆಯೇ ಕರ್ನಾಟಕದ ಭೂಗೋಳಿಕ ವಿಭಿನ್ನತೆ ಹವಾಮಾನದಲ್ಲು ಕಂಡು ಬರ್ತದೆ ಯಾಕೆಂತ ಹೇಳಿದರೆ ನೀವು ಮಲೆನಾಡು ಪ್ರದೇಶವನ್ನು ನೋಡಿದಾದ್ರಲ್ಲಿ ನೋಡಿದ್ದಾದಲ್ಲಿ ಹೆಚ್ಚಾಗಿ ಮಳೆಗಾಲ ಇರುತ್ತದಲ್ಲಿ ಪಶ್ಚಿಮ ಘಟ್ಟಗಳ ಹತ್ತಿರ ಕೃಷಿ ಬೆಳೆಯಲು ಹವಾಮಾನ ತುಂಬ ಒಳ್ಳೆಯದಾಗಿದೆ ಇದರ ಪರಿಣಾಮವಾಗಿ ಭತ್ತ ಆಗಿರ್ಬೋದು ಕಾಫಿ ಆಗಿರ್ಬೋದು ರಬ್ಬರ್ ಕೃಷಿ ನಮ್ಮ ಈ ಘಟ್ಟಗಳ ಸೈಡಲ್ಲಿ ತುಂಬ ಜಾಸ್ತಿ ಕಾಣ್ತದೆ ದಕ್ಷಿಣ ಭಾರತದ ಪ್ರಮುಖ ನದಿಗಳಾದ ಕಾವೇರಿ ಆಗಿರ್ಬೋದು ತುಂಗಭದ್ರ ಆಗಿರ್ಬೋದು ಕೃಷ್ಣಾ ನದಿಗಳಾಗಿರ್ಬೋದು ಕರ್ನಾಟಕವನ್ನು ಹಾದು ಹೋಗು ಹಾಯಾಗಿ ಹರಿದು ಇಲ್ಲಿನ ಕೃಷಿ ಮತ್ತು ನೀರಾವರಿ ವ್ಯವಸ್ಥೆಯನ್ನು ತುಂಬ ಬೆವ ಬೆಂಬಲಿಸ್ತದೆ ಮತ್ತು ನಮ್ಮ ಕೃಷಿಕರಿಗೆ ತುಂಬ ಶಕ್ತಿಯನ್ನು ಕೊಡುತ್ತದೆ ಅದು ಭೌಗೋಳಿಕತೆಯ ಕಾರಣದಿಂದ ಕರ್ನಾಟಕದ ಸಾಂಸ್ಕೃತಿಕ ವೈಶಿಷ್ಟ್ಯಗಳು ವಿಶಿಷ್ಟವಾಗಿವೆ ಕರಾವಳಿ ಭಾಗದ ಯಕ್ಷಗಾನ ಆಗಿರ್ಬೋದು ದಕ್ಷಿಣ ಭಾಗದ ಭರತನಾಟ್ಯ ಮತ್ತು ವಚನ ಸಾಹಿತ್ಯ ಆಗಿರ್ಬೋದು ಉತ್ತರ ಕರ್ನಾಟಕದ ಲಾವಣಿ ಮತ್ತು ಜನಪದ ಕಲೆಗಳು ಈ ರಾಜ್ಯದ ವೈವಿಧ್ಯತೆಯನ್ನು ತೋರಿಸ್ತದೆ ಹಾಗೇ ಕನ್ನಡ ಭಾಷೆ ಪ್ರಭಾವ ಮತ್ತು ಸಾಹಿತ್ಯ ಸಂಪತ್ತು ಭೌಗೋಳಿಕ ವಿಭಜನೆಯ ಪ್ರಭಾವದಿಂದ ವಿಭಿನ್ನ ಪ್ರಕಾರಗಳಾಗಿ ಬೆಳೆಯಿತು ಹೀಗೆ ನಮ್ಮ ಕರ್ನಾಟಕ ರಾಜ್ಯದ ಭೌಗೋಳಿಕತೆಯು ನಮ್ಮ ಕರ್ನಾಟಕದ ನಮ್ಮ ಏನಂತಾರೆ ಹಿಸ್ಟ್ರಿ ಅಂತ ಹೇಳ್ತೇವಲ್ಲ ಅದರಲ್ಲಿ ತುಂಬ ಸಹಕಾರ ನೀಡಿದೆ